ಗ್ರಾಮೀಣ ಭಾಗದಲ್ಲಿ ಕೆಲವು ಸರ್ಕಾರಿ ಕೊರತೆಗಳು ಇರುವುದು ಹೌದು ಅಂದರೆ ಸಾರ್ವಜನಿಕ ಸೇವೆಗಳಲ್ಲಿ ಕೆಲವು ಕ ಕೊರತೆಗಳುಂಟು ಅಂದರೆ ಸಾರ್ವಜನಿಕ ಶೌಚಾಲಯ ಇರ್ಬೋದು ಅದರಲ್ಲಿ ಕೆಲವು ಸರಿಯಾದ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಬೇಕಾದ ಮೂಲ ಸೌಕರ್ಯ ನೀರೇ ಅಲ್ಲಿ ಇರೋದಿಲ್ಲ ಅದೇ ಒಂದು ದೊಡ್ಡ ಸಮಸ್ಯೆಯಾಗಿರ್ತದೆ ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಅದು ಒಂದು ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಅದು ಸಹ ಒಂದಾಗಿದೆ ಆದರೆ ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ ಹಾಗೆ ಯಾವುದೇ ಸ್ವಚ್ಛತೆ ಸಹ ಇರೋದಿಲ್ಲ ಅಲ್ಲಿ ಅದನ್ನು ಕೆಲವು ಸಾರ್ವಜನಿಕರ ಪಾತ್ರವೂ ಇದೆ ಅದನ್ನು ಶುಚಿಯಾಗಿ ಶುಚಿಯಾಗಿ ಇಟ್ಕೊಳ್ಳುವಂತಹ ಪಾತ್ರ ಕೂಡ ಇದೆ ಹಾಗೆಯೇ ಅದರಲ್ಲಿ ನೀರಿನ ವ್ಯವಸ್ಥೆ ಒಂದು ಸರಿಯಾಗಿ ಇರುವುದಿಲ್ಲ ಹೆಚ್ಚಿನ ಕಡೆಗಳಲ್ಲಿ ಈಗ ಅಭಿವೃದ್ದಿಯಾಗಿದೆ ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಇನ್ನೂ ಕೂಡ ಅದರಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಇನ್ನು ಪ್ರಾಕೃತಿಕ ಮಾಲಿನ್ಯಗಳು ಪ್ರಾಕೃತಿಕ ಮಾಲಿನ್ಯಗಳಲ್ಲಿ ಸುಮಾರುಂಟು ಅಂದರೆ ಪ್ರಾಕೃತಿಕ ಮಾಲಿನ್ಯಗಳಲ್ಲಿ ಹೇಳೋದಾದ್ರೆ ಇದು ಕಾರ್ಖಾನೆಗಳ ಹೊಗೆ ಹೊಗೆ ಅಂತ ಹೇಳ್ಬೋದು ಅಥ್ವಾ ಕಲುಷಿತ ಹೊಗೆ ಅಂತ ಹೇಳ್ಬೋದು ಅದರಿಂದ ಸಾರ್ವಜನಿಕರಿಗೆ ಇಡೀ ಪ್ರಕೃತಿಗೆ ಅದರಿಂದ ಮಾಲಿನ್ಯ ಆಗ್ತಾ ಉಂಟು ಅದರಿಂದ ಅವರಿಗೆ ಆರೋಗ್ಯ ಸಮಸ್ಯೆಗಳು ಮುಂತಾದ ಹಲವಾರು ಸಮಸ್ಯೆಗಳು ಬರ್ತಾ ಉಂಟು ಅದಕ್ಕೆ ಮೇಯ್ನ್ ರೀಸನ್ನೇ ಅದರ ಕಲುಷಿತವಾದ ಹೊಗೆ ಆಗಿರ್ಬೋದು ಅಥ್ವಾ ಅದರ ವೇಸ್ಟೇಜನ್ನು ಬಿಡ್ತಾಯಿದ್ದಾರೆ ಅವರು ಅದರಿಂದ ಉಸಿರಾಟ ಉಸಿರಾಡಲೂ ಉಸಿರಾಡುತ್ತಿರುವ ಮಾನವರು ಜೀವಿಗಳು ಹಾಗೂ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಮುಂತಾದ ಎಲ್ಲವೂ ಗಳು ಅದರ ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೆಲವು ಉಸಿರಾಟದ ತೊಂದರೆಗಳನ್ನೆಲ್ಲವನ್ನು ಅನುಭವಿಸ್ತಾ ಇದ್ದೇವೆ ಎಷ್ಟೋ ಪಕ್ಷಿ ಪ್ರಾಣಿಗಳು ಅದರಿಂದ ನಾಶ ಆಗಿದ್ದಾವೆ ಪಕ್ಷಿಗಳು ಜಾಸ್ತಿಯಾಗಿ ನಾಶ ಆಗಿದೆ ಕೆಲವು ಪಕ್ಷಿಗಳಂತೂ ಮರೆ ಕಣ್ಮರೆಯಾಗಿರುವುದೇ ಒಂದು ಬೇಸರದ ಸುದ್ದಿಯಾಗಿದೆ ಅಪರಾಧ ಚಟುವಟಿಕೆಗಳು ಕೆಲವು ಅಪರಾಧ ಚಟುವಟಿಕೆಗಳೆಂದ್ರೆ ಕೆಲವು ಸಾರ್ವಜನಿಕರೇ ಸಾರ್ವಜನಿಕರೇ ಸಾರ್ವಜನಿಕ ವಸ್ತುವನ್ನು ಹಾಳು ಮಾಡುವಂತಹ ಚಟುವಟಿಕೆಗಳು ನಡಿತಾವೆ ಅದು ಶಾಲೆಗಳು ಸಾರ್ವಜನಿಕ ಶಾಲೆಗಳಾಗಿರ್ಬೋದು ಅಲ್ಲಿ ಏನೋ ಒಂದು ಕಲ್ಲನ್ನು ಬಿಸಾಡುವಂಥದ್ದಾಗಿರ್ಬೋದು ಅಥ್ವಾ ಅಲ್ಲಿ ಗಿಡಗಳನ್ನೆಲ್ಲ ಕೀಳುವಂಥದ್ದಾಗಿರ್ಬೋದು ಅಥ್ವಾ ಕಿತ್ತು ಬಿಸಾಡುವಂಥದ್ದಾಗಿರ್ಬೋದು ಹೀಗೆಲ್ಲ ಅಪರಾಧ ಚಟುವಟಿಕೆಗಳು ನಡಿತಾ ಇರ್ತದೆ ಅದು ಮಾತ್ರ ಅಲ್ಲ ಅದು ಸಾರ್ವಜನಿಕರಲ್ಲಿ ಆದ ಎಲ್ಲ ಚಟುವಟಿಕೆ ಕೆಲವು ಎಲ್ಲ ಅಪರಾಧ ಚಟುವಟಿಕೆಗಳನ್ನು ನಾವು ಅಪರಾಧ ಚಟುವಟಿಕೆಗಳಂತಲೇ ಹೇಳ್ಬೋದು ಆರೋಗ್ಯ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆಗಳು ಬರುವುದೇ ಈ ಪ್ರಾಕೃತಿಕ ವಿಕೋಪ ವಿಕೋಪಗಳಿಂದಲೇ ಮಾಲಿನ್ಯಗಳಿಂದಲೇ ಸಾಮಾಜಿಕ ಅಶಾಂತಿ ಸಾಮಾಜಿಕ ಅಶಾಂತಿ ಅಂದರೆ ಈ ಪರಿಸರ ಮಾಲಿನ್ಯ ಆಗಿರ್ಬೋದು ಅಪರಾಧಗಳಾಗಿರ್ಬೋದು ಕೆಲವು ನೀತಿ ನಿಯಮಗಳಾಗಿರ್ಬೋದು ಇದರಿಂದ ಸಾಮಾಜಿಕ ಅಶಾಂತಿ ಇದೆ ಇಂದಿನ ಸಮಾಜದಲ್ಲಿ ಅದು ಹೆಚ್ಚಾಗ್ತಾ ಇದೆ ಯಾಕೆಂದ್ರೆ ಮೂಲ ಕಾರಣ ಟೆಕ್ನಾಲಜಿ ಅಂತ ಹೇಳ್ಬೋದು ತಂತ್ರಜ್ಞಾನವೇ ಆಗ್ಬೋದು ತಂತ್ರಜ್ಞಾನದಿಂದ ಮನುಷ್ಯ ಮನುಷ್ಯರ ಹತ್ರ ಮಾತನಾಡೋದೆ ಮುಖ ನೋಡಿ ಮಾತನಾಡುವಂಥದ್ದೇ ಕಮ್ಮಿಯಾಗಿದೆ ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ ಆದರೆ ಈಗ ಹಾಗೆ ಆಗ್ತಾಯಿದೆ ಅದಕ್ಕೆ ಮೂಲ ಕಾರಣ ಅದೇ ಇರಬಹುದು ರಾಜಕೀಯ ನಿರ್ಲಕ್ಷ್ಯ ರಾಜಕೀಯ ನಿರ್ಲಕ್ಷ್ಯ ಅಂದರೆ ರಾಜಕೀಯ ನಿರ್ಲಕ್ಷ್ಯದಲ್ಲಿ ಒಂದು ಮತದಾರರಿಂದಲೇ ಸ್ಟಾರ್ಟ್ ಆಗ್ತದೆ ಚುನಾವಣೆ ಹಾಕ್ಲಿಕ್ಕೇನೆ ಕೆಲವ್ರು ನಿರ್ಲಕ್ಷ್ಯ ಮಾಡ್ತಾರೆ ಯಾಕೆಂದರೆ ಯಾಕೆ ಹಾಕಬೇಕು ಹಾಕಿದ್ದರೆ ನಮಗೇನು ಉಪಯೋಗ ಉಂಟು ಅದ್ರ ಬದ್ಲು ನಾವು ಎಲ್ಲರೂ ಹೋಗ್ಬೋದಲ್ವ ಒಂದಿನ ಟೂರ್ ಮಾಡ್ಬೋದಲ್ವ ಟ್ರಿಪ್ ಮಾಡ್ಬೋದಲ್ವ ಆ ಥರ ಎಲ್ಲ ಮೆಂಟಾಲಿಟಿಯಲ್ಲೇ ಥಿಂಕು ಯೋಚನೆ ಮಾಡ್ತಾರೆ ಆದರೆ ಅದು ತಪ್ಪು ಅಂತ ನಾವು ಅವರಿಗೆ ಸರಿಯಾಗಿ ಹೇಳಬೇಕು ತಪ್ಪು ಅದು ಹಾಗೆ ಅಲ್ಲ ಹೀಗೆ ಅಂತ ಅದೆಲ್ಲ ನಮ್ಮ ಕೈಯ್ಯಲ್ಲಿದೆ ರಾಜಕೀಯ ನಿರ್ಲಕ್ಷ್ಯ ಅಂದರೆ ಅದೇ ಒಂದು ಯಾರೋ ಅವರೊಬ್ರು ಪ್ರಜಾ ಪ್ರತಿನಿಧಿ ಹಣವನ್ನು ನೀಡಿ ಭ್ರಷ್ಟಾಚಾರವನ್ನು ಮಾಡೋದ್ರಿಂದ ಅವರಿಗೆ ಮತದಾನ ಹಾಕೋ ಪ ಸಮಾಜ ಇಂದಿನ ಸಮಾಜ ಹಾಗೆ ಮಾಡಬಾರ್ದು ನಾವು ನಮ್ಮ ದೇಶದ ಮುಂದಿನ ದೃಢತೆಯನ್ನು ನೋಡಿ ಮತದಾನವನ್ನು ಹಾಕಬೇಕು ಯಾಕೆ ಅಂದರೆ ನಮ್ಮ ದೇಶದ ಆಗು ಹೋಗುಗಳು ಆ ಪ್ರ ಜನ ಪ್ರತಿನಿಧಿಯ ಕೈಯ್ಯಲ್ಲೂ ಇದೆ ನಮ್ಮ ಕೈಯ್ಯಲ್ಲಿ ಅವರನ್ನು ಆಯ್ಕೆ ಮಾಡೋದರ ಮೂಲಕ ಅದು ನಮ್ಮ ಕೈಯ್ಯಲ್ಲಿದೆ ಅಂತ ಹೇಳ್ಬೋದು